ನಾನು ಮೊದಲು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಶುರುಮಾಡಿದ್ದು ಅಂದರೆ ನನ್ನ ಮದುವೆ ಆದಮೇಲೆ ನನ್ನ ಮದುವೆಗಿನ ಮುಂಚೆ ನನಗೆ ಏನು ಅಡ್ಗೇ ಮಾಡೋಕ್ ಬರ್ತಾ ಇರಲಿಲ್ಲ ಬೇರೆ ಕೆಲಸಯೆಲ್ಲ ಮಾಡ್ತಾ ಇದ್ದೆ ಅಡಿಗೆ ಒಂದು ಮಾಡ್ತಾ ಇರಲಿಲ್ಲ ಮದುವೆ ಆದಮೇಲೆ ಬಂದಮೇಲೆ ನನಗೆ ನನ್ನ ಕೋ ಸಿಸ್ಟರ್ ಇದ್ರು ಅಂದರೆ ವಾರಗಿತ್ತಿ ಇದ್ರು ಅವರು ಹೇಳ್ಕೊಡ್ತಾಯಿದ್ರು ಈಗ ನಾನೆಲ್ಲ ಹೆಚ್ಕೊಟ್ರೆ ಅವ್ರು ಮಾಡೋದು ಇಲ್ಲಾಂದ್ರೆ ಅವ್ರು ಮಾಡಿದ್ರೆ ನಾನೆಲ್ಲ ಹೆಚ್ಕೊಡೋದು ನಂಗೆ ಅವಾಗಿನ್ನು ಸ್ಟಾರ್ಟಿಂಗ್ ಏನು ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಜಾಸ್ತಿ ಏನು ರೆಡಿ ಮಾಡ್ತಾ ಇರಲಿಲ್ಲ ನಾನು ಹೆಚ್ಕೊಡ್ತಾ ಇದ್ದೆ ಎಲ್ಲ ಅವರೇ ರೆಡಿ ಮಾಡೋರು ಅವ್ರು ಮಾಡಬೇಕಾದ್ರೆ ನಾನು ನೋಡ್ಕೋತಾ ಇದ್ದೆ ಯಾವ ಥರ ಮಾಡೋದು ಏನು ಏನೇನು ಹಾಕಬೇಕು ಎಷ್ಟೆಷ್ಟು ಹಾಕ್ಬೇಕು ಅಂತೆಲ್ಲ ನೋಡ್ಕೋತಾ ಇದ್ದೆ ಆಮೇಲೆ ಆಮೇಲೆ ಆಮೇಲೆ ಅಡುಗೆ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಅಡುಗೆ ತುಂಬ ಚೆನ್ನಾಗ್ ಬರೋದು ಫಸ್ಟ್ ಮಾಡಿದ್ದು ಅಂದರೆ ಅದೇ ಮದುವೆ ಆದಮೇಲೆ ಈಗ ಸ್ವಲ್ಪ ಸ್ವಲ್ಪ ಮಾಡಿ ಮಾಡಿ ಮಾಡಿ ಅದೇ ಇವಾಗ ಜಾಸ್ತಿಯಾಗಿ ಒನ್ ಟೆನ್ ಟು ಟ್ವೆಂಟಿ ಮೆಂಬರ್ಸ್ಗೆಲ್ಲ ಮಾಡೋವಷ್ಟು ಕಲ್ತಿದ್ದೀನಿ ಮೊದಲು ಮಾಡಿದ್ದು ಅಂದರೆ ನನ್ನ ಗಂಡನ ಮನೇಲೇ ಮಾಮೂಲಿ ತಿಂಡಿ ಅಡುಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದೆ ಮುದ್ದೆ ಅಂಬ್ಲಿ ಅನ್ನ ಆ ಥರ ಎಲ್ಲ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಫಸ್ಟ್ನೇ ಸರಿ ಅಡುಗೆ ಮಾಡ್ಬೇಕಾದ್ರೆ ತುಂಬ ಕುತೂಹಲ ಇತ್ತು ಯಾವ್ತರ ಮಾಡ್ತಿವಿ ಏನು ನಮಗೆ ಏನು ಬರೋಲ್ಲ ನಾವು ಯಾವ್ತರ ಮಾಡ್ಬೌದು ಅಡ್ಗೆ ಏನು ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಅಡ್ಗೆ ತುಂಬ ಚೆನ್ನಾಗ್ ಬಂತು ಫಸ್ಟ್ನೇ ಸರಿ ಮಾಡ್ಬೇಕಾದ್ರೆ ಆ ಅನುಭವ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಏನು ಗೊತ್ತಿರೋಲ್ಲ ಎಲ್ಲ ಹೊಸ್ತಾಗ್ ಮಾಡೋದಲ್ಲ ಹಾಗಾಗಿ ಅದು ಹೇಗಾಗುತ್ತೆ ಏನು ಯಾವ ಥರ ಮಾಡ್ತೀವಿ ನಾವು ಈಗ ತಿಂದವರು ಚೆನ್ನಾಗಿದೆಯ ಏನಂತಾರೆ ಚೆನ್ನಗಿದ್ಯಾ ಚೆನ್ನಗಿದ್ಯಾ ಅಡುಗೆ ಚೆನ್ನಾಗಿದೀಯ ಈ ಥರ ಕೇಳೋದೆ ಆಗುತ್ತೆ ಈಗ ಅವರು ಚೆನ್ನಾಗಿದೆ ಇಲ್ಲ ಚೆನ್ನಾಗ್ ಮಾಡಿದ್ದೀರ ಅಂದರೆ ನಮಗೊಂದು ತೃಪ್ತಿ ಆಗುತ್ತೆ ಮಾಡಿದಕ್ಕು ಹಂಗೆ ಮೊದಲನೇ ಸಲ ಅಡಿಗೆ ಮಾಡಿದಾಗ ತುಂಬ ಚೆನ್ನಾಗಿತ್ತು ಅನುಭವ ತುಂಬ ಖುಷಿ ಆಯಿತು ಮನೇಲೆಲ್ಲ ತುಂಬ ಚೆನ್ನಾಗಿದೆ ಇದೆ ಥರ ಮಾಡಿ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಇಲ್ಲ ಸ್ವಲ್ಪ ಖಾರ ಕಡಿಮೆ ಆಯಿತು ಇನ್ನು ಸ್ವಲ್ಪ ಬೇಯ್ಬೇಕಿತ್ತು ಇನ್ನು ಸ್ವಲ್ಪ ಕುದಿಬೇಕಿತ್ತು ಅಂತ ಈ ಥರ ಸಜೇಶನ್ ಕೊಡೋರು ಅದನ್ನೇ ಕಲ್ತಾ ಕಲ್ತಾ ಕಲಿತ ಇವಾಗ ಪರ್ಪೆಕ್ಟ್ ತುಂಬ ಪರ್ಪೆಕ್ಟ್ ಅಂತೇನಿಲ್ಲ ಒಂದು ಮಟ್ಟಿಗೆ ಪರವಾಗಿಲ್ಲ ಅಡ್ಗೆ ಚೆನ್ನಾಗೆ ಮಾಡೋದ್ ಕಲ್ತಿದೀನಿ ಇನ್ನು ಕಲಿತ ಇದೀನಿ ಮುಂದುಕ್ಕೆ ಇನ್ನು ಚೆನ್ನಾಗಿ ಮಾಡ್ತಿನಿ